ಈಗ ಜಗತ್ತನ್ನು ಅನ್ವೇಷಿಸುವುದು ಸಾಮಾನ್ಯವಾದ ಜನರ ಮಟ್ಟಿಗೆ ಕೈಗೆಟುಕೋ ದರದಲ್ಲಿ ತಂತ್ರಜ್ಞಾನದ ಕೈಯಲ್ಲಿರುವುದರಿಂದ ಹೋಗುವ ದಾರಿ ಅಲ್ಲಿನ ವಿಶೇಷತೆಗಳು ಎಲ್ಲ ತಿಳ್ ತಿಳಿದುಕೊಳ್ಳುವ ರೀತಿಯೆಲ್ಲ ತುಂಬ ಸುಗಮವಾಗಿದೆ ಮತ್ತು ಅತ್ಯದ್ಭುತವಾಗಿಯೂ ಇದೆ ಯಾವ ಊರಿಗೆ ಹೋದರೆ ಎಷ್ಟು ಖರ್ಚಾಗುತ್ತದೆ ಎಲ್ಲಿ ಉಳಿದುಕೊಳ್ಳಬೇಕು ಯಾವ ಟ್ಯಾಕ್ಸಿಯಲ್ಲಿ ಹೋಗ ಬಳಸಬಹುದು ಮತ್ತು ಕೆಲವು ಟ್ರಾನ್ಸ್ಪೋರ್ಟ್ ಕಂಪ್ನಿಗಳಿಂದ ಸಿಗುವ ಪ್ಯಾಕೇಜ್ ಟೂರುಗಳು ಗೂಗಲ್ ಮ್ಯಾಪ್ಸ್ ಮತ್ತು ನಾವಿಕ್ ಮ್ಯಾಪ್ಸ್ ಅನ್ನೋ ಪೆಸಿಲಿಟಿಗಳಿಂದ ದೊರಕುವ ಸೌಲಭ್ಯಗಳನ್ನು ಬಳಸಿಕೊಂಡು ಕ್ಷೇಮವಾದ ರೀತಿಯಲ್ಲಿ ಬಳಸಿಕೊಂಡು ನಾವು ಎಲ್ಲ ಊರುಗಳನ್ನು ಅಲ್ಲಿರುವ ಪ್ರವಾಸಿ ಮಂದಿರಗಳು ಬಳಸಿಕೊಂಡು ನೋಡಲು ಹೋಗಿ ಬರಲು ತುಂಬ ಅನುಕೂಲವಾಗಿದೆ ಇದು ಇದು ತಂತ್ರಜ್ಞಾನದ ವಿಶೇಷತೆ ಮತ್ತು ಅದು ಕೈಗೆಟುಕುವ ರೀತಿಯಲ್ಲಿರೋದರಿಂದ ಸಾಮಾನ್ಯ ಜನರು ಇದನ್ನು ಬಳಸಿಕೊಳ್ಳಲು ಆಗುವ ರೀತಿಯಲ್ಲಿ ಇರುವುದರಿಂದ ಇದು ಎಲ್ಲರಿಗೂ ತುಂಬ ವಿವಿಧ ರೀತಿಯಲ್ಲಿ ಹೆಲ್ಪಾಗಿದೆ

ಸಹಾಯವನ್ನು ಮಾಡಿದೆ ತುಂಬ ಕಡೆ ನಾವು ಲ್ಯಾಂಗ್ವೇಜ್ ಪ್ರಾಬ್ಲಮ್ನ ಫೇಸ್ ಮಾಡುವುದು ಅಥವಾ ತಿಳಿದುಕೊಳ್ಳಲು ಕಷ್ಟವಾಗುತ್ತೆ ಎಂದು ಭಾವಿಸಿದ್ದೆ ಭಾವಿಸಿರ್ತೀವಿ ಆದರೆ ಈಗ ಇರುವಂಥ ಟ್ರಾನ್ಸ್ಲೆಟ್ ಆ್ಯಪ್ಸ್ ಇಂದ ಆ ಒಂದು ಅನುಕೂಲವು ಜನರಿಗೆ ಸಿಕ್ಕಿದೆ